ನಮಸ್ಕಾರ ರೀ ನಮಸ್ಕಾರ ಸಂಗೀತ ಅಂದ್ರೆ ಹೇಗಿರ್ತೈತಂದರೆ ಕೇಳಲು ಭಾಳು ಇಂಪಿರ್ತತಿ ಸಂಗೀತಕ್ಕೆ ತಲೆದೂಗದೊರೆ ಇಲ್ಲ ಸಂಗೀತದಲ್ಲಿ ಅನೇಕ ರಾಗಗಳಿವೆ ಆ ರಾಗಗಳನ್ನು ನಾವು ತಿಳ್ಕೊಂಡು ಸಂಗೀತ ಹಾಡನ್ನು ಹಾಡಿದ್ರೆ ಮಾತ್ರ ಅದಕ್ಕೆ ಬೆಲೆ ಇರ್ತೈತಿ ಇಲ್ಕದ ಬೆಲೆ ಇಲ್ಲ ಹೀಗಾಗಿ ನಾವು ಸಂಗೀತ ಕಲಿಬೇಕಾದ್ರೆ ಒಂದು ಉತ್ತಮವಾದಂಥ ಗುರು ಇರ್ಬೇಕು ರೀ ಉತ್ತಮವಾದ ಗುರು ಇರಬೇಕು ಗುರು ಇದ್ರೆ ಮಾತ್ರ ಸಂಗೀತ ಕಲ್ಯಾಕ ಬರ್ತೈತಿ ಇಲ್ಲಿಕಂದ್ರೆ ಬರಂಗಿಲ್ಲ ಕೆಲು ಮಂದಿ ಗುರು ಇರ್ಲಾರ್ದ ಕಲ್ತಾರ ಕೆಲವು ಮಂದಿ ಗುರುವಿನ ಜೊತೆ ಇದ್ದ ಕಲ್ತಾರೆ ಯಾರ ಜೊ ಯಾರ ಕಡೆ ಕಲ್ತ್ರಿ ಏನು ಕಲ್ತ್ರಿ ಹಿಂಗೆ ಗುರುವಿನ ಜೊತೆ ಇದ್ದು ಕಲ್ತಾರ ಕೆಲವು ಮಂದಿ ಗುರು ಇಲ್ಲದೇನೆ ಕಲ್ತಾರ ಅವರಿಗೆ ಹುಟ್ಟುತಾ ಆ ಸಂಗೀತದ ನಾದ ಸಂಗೀತದ ಸ್ವರ ಅವ್ರ್ಗೆ ರೊಕ್ಕ ಗೊತ್ತಿರ್ತಾವ ಅವ್ರು ಹಾಡ್ತಾರೆ ಆದ್ರೆ ಹೊಸದಾಗಿ ನಾವು ಹಾಡನ್ನು ಕಲಿಬೇಕು ಹಾಡನ್ನು ಹಾಡಬೇಕು ಅಂತಂದ್ರೆ ಅದಕ್ಕೆ ಒಬ್ಬರು ಗುರು ಬೇಕು ಗುರು ಇಲ್ಲದೆ ಮಾತ್ರ ಯಾವುದು ಸಾಧ್ಯ ಇಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿ ಯಾವ್ದು ಇರಲಿ ಕಲ್ಯವಂಗ ಗುರಿ ಇರ್ಬೇಕು ಕರವ ಕಲಿವಂಗ ಗುರಿ ಇರಬೇಕು ಹಿಂದ ಗುರು ಇರ್ಬೇಕು ಗುರಿ ಮತ್ತು ಗುರು ಇದ್ರ ಮಾತ್ರ ಸಂಗೀತ ಕಲ್ಯಾಕ ಸಾಧ್ಯ ಆಗತ್ತೆ ಹೀಗೆ ನಾನು ಹಾಡಬೇಕು ಹಾಡಬೇಕು ಹಾಡನ್ನು ಕಲಿಯಬೇಕು ಅಂತ್ಹೇಳಿ ಬಹಳ ಪರಿಶ್ರಮ ಪಟ್ಟೆನಿ ಹಾಡವ್ ಹಾಡು ಹಾಡು ಹಾಡ್ತಾ ಹಾಡು ಹಾಡ್ತಾ ಈ ಎಲ್ಲ ಹೀಗಲ್ಲ ಹಿಂಗೆ ಹೀಗಲ್ಲ ಹಿಂಗೆ ಅಂತ್ಹೇಳಿ ಹೇಳ್ತಿದ್ರು ಆದ್ರೆ ಅದಕ್ಕೆ ನಿಜವಾದ ಒಬ್ಬರು ಗುರು ಬೇಕಾಗಿತ್ತು ಆ ಗುರುವಿನ ಜೊತೆ ಹೋಗಿ ಹಿಂಗೆ ಗುರುಗಳ ನಮಗೂ ಸ್ವಲ್ಪ ಹಾಡು ಹಾಡದು ಕಲ್ಸ್ಕೊಡ್ರ್ಯಪ್ಪ ಅಂತ್ಹೇಳಿ ನಾವು ಕೇಳ್ಕೊಂಡ್ವು ಅವ್ರು ಆಗ್ಬೋ ಆಗ್ಬೋದು ಹೇಳ್ಕೊಡ್ತೇವಿ ನಿಮಗೆ ಅಂತಂತ ಅಂದರು ನಾವು ದಿನ ಹೊಕ್ಕಿದ್ವಿ ಹಾಡ್ತಿದ್ವಿ ಬರ್ತಿದ್ವಿ ದಿನ ಹೊಕ್ಕಿದ್ವಿ ಹಾಡ್ತಿದ್ವಿ ಬರ್ತಿದ್ವಿ ಏನೈತಿ ಇದ್ರಾಗ ಹಾಡು ಹಾಡುದ್ರಾಗ ಹಾಡು ಹಾಡು ಹಾಡು ಹಾಡ್ಕೊತಾ ಹೋಗಿ ನಿಜವಾದ ರಾಗಗಳು ಬರ್ತಾವ ರೀ ಇವೇನ ಸ್ವರ ಅದ ನೋಡ್ರಿ ಸ ರಿ ಗ ಮ ಪ ದ ನಿ ಸ ಅನ್ನು ಏನು ಸ್ವರ ಅದಾವಲ್ಲ ಈ ಸ್ವರಗಳನ್ನು ಮೊದ್ಲು ನಾವು ಕಲಿಬೇಕು ಸ ರೀ ಗ ಮಾ ಪ ದಾ ನೀ ಸಾ ಸಾ ನೀ ದ ಪ ಮ ಗ ರೀ ಸಾ ಈ ಸ್ವರಗಳು ಏಳು ಸ್ವರಗಳ ಏಳು ಸ್ವರವ ಕೇಳಿ ಸಂಗೀತವಾಯಿತು ಈ ಏಳು ಸ್ವರಗಳ ಬಗ್ಗೆ ನಾವು ತಿಳ್ಕೊಬೇಕು ಈ ಏಳು ಸ್ವರಗಳು ನಾವು ಅಳ್ವಡ್ಸ್ಕೊಬೇಕು ಈ ಸ್ವರಗಳನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ನಾವು ರಾಗವನ್ನು ಕಲಿತೀವಿ ರಾಗವನ್ನು ಕಲ್ತ್ರೆ ಮಾತ್ರ ಆವಾಗ ಹಾಡಾಕ ಬರ್ತೈತಿ ಹಾಡು ಹಾಡಿದರೆ ಸುಮಧುರವಾಗಿರ್ಬೇಕು ಅಂದರೆ ಮಾತ್ರ ಆ ಹಾಡಿಗೊಂದು ಬೆಲೆ ಬರ್ತೈತಿ ಹಾಡಿನಲ್ಲಿ ವಿವಿಧ ರೀತಿಯ ಹಾಡುಗಳಾದಾವ ಭಕ್ತಿಗೀತೆಗಳದಾವ ಪ್ರಾರ್ಥನೆ ಗೀತೆಗಳದಾವ ಜಾನಪದ ಗೀತೆಗಳದಾವ ಚಲನಚಿತ್ರ ಗೀತೆಗಳದಾವ ಒಂದು ಹಾಡನ್ನು ನಾವು ಕಲ್ತ್ವಿ ಅಂತಂದ್ರೆ ಆ ಹಾಡು ಹೆಂಗೆ ಹಾಡ್ಬೇಕು ಅನ್ನುದು ಬರ್ತೆ ಆದ್ರೆ ಹಾಡನ್ನು ಕಲಿಬೇಕಾದ್ರೆ ಒಂದು ಗುರು ಬೇಕಲ್ಲ ನಮ್ಗೆ ಏನು ಇರಬೇಕು ಗುರಿ ಇರಬೇಕು ಹಾಡು ಹಾಡ್ಬೇಕು ಅನ್ನೊದೊಂದು ಗುರಿ ಇರಬೇಕು ಆದ್ರೆ ಗುರಿ ಜೊತೆಗೆ ಹಿಂದೆ ಗುರು ಇರ್ಬೇಕು ಗುರು ಇದ್ರೆ ಮಾತ್ರ ಗುರಿ ಮುಟ್ಟಾಕೆ ಸಾಧ್ಯ ಇರ್ಲಿಕಂದ್ರೆ ಸಾಧ್ಯವಿಲ್ಲ ಅನೇಕ ಅನೇಕ ಎಷ್ಟೋ ಕಲಾವಿದರು ಕೆಲವೊಂದು ಮೊದ್ಲೆಕ್ಲಿದ್ದ ಹಾಡ್ಕೊಂತಾ ಬಂದೋರು ಅದಾರ ಕೆಲ್ವೊಂದು ಕಲ್ತು ಹಾಡೋರು ಅದಾರ ಕಲ್ಕಿ ಹಾಡನ್ನು ಹಾಡ್ದೋರು ಅದಾರ ಹಂಗೆ ಗುರು ಇಲ್ಲದ ವಿದ್ಯನ ಅದ ಗುರುವಿನೆ ವಿದ್ಯೆನು ಅದ ಆದ್ರೆ ಗುರು ವಿದ್ಯೆ ಏನು ಕಲಿತೇವಲ್ವ ಅದು ನಿಜವಾದ ಗುರು ಇಲ್ಲದ ನಾವು ಕಲ್ಯಾಕ ಹೋದ್ರೆ ಸಾಧ್ಯ ಆಗುದಿಲ್ಲ ಗುರುವಿನ ಜೊತೆಗೆ ನಾವು ಸಂಗೀತವನ್ನು ಕಲ್ತ್ರೆ ನಾವು ಗುರಿ ಮುಟ್ಟಾಕೆ ಸಾಧ್ಯ ಗುರಿವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿ ಗುರುವಿನ ಜೊತೆ ಶಿಷ್ಯ ಶಿಷ್ಯನಾಗಿ ನಾವು ಹಾಡು ಹಾಡೊದನ್ನ ಹಾ ಕಲಿಬೇಕು ಗುರುಗಳು ಹೇಳು ಮಾತನ್ನ ಕೇಳ್ಬೇಕು ಗುರುಗಳು ಹಾಡಿದಂಥ ಸ್ವರವನ್ನು ನಾವು ಆಲಿಸ್ಬೇಕು ಅದನ್ನು ನಾವು ಕಾರ್ಯಗತ ಮಾಡ್ದಾಗ ನಮಗೆ ಸಂಗೀತ ವಲ್ಯಾಕ ಸಾಧ್ಯ ಆಕೈತಿ ಸಂಗೀತ ಕಲ್ಯೋದು ಬಹಳ ಸುಲಭವಲ್ಲ ಸತತ ಪರಿಶ್ರಮ ಬೇಕು ಸತತ ಪರಿಶ್ರಮ ಇದ್ರೆ ಮಾತ್ರ ಸಂಗೀತ ಕಲ್ಯಾಕ ಸಾಧ್ಯ ಆಕೈತಿ ಇಲ್ಲಿಕಂದ್ರೆ ಸಾಧ್ಯ ಆಗುದಿಲ್ಲ ನಾವು ನೀವು ಸಂಗೀತ ಕಲ್ತಿದ್ದು ಬ್ಯಾರೆ ಆದರೆ ಗುರುವಿನ ಮೂಲಕ ನಾವು ಸಂಗೀತ ಕಲಿತೆವಲ್ಲ ಅದು ನಿಜ್ವಾದ ಸಂಗೀತ ಹಿಂಗೆ ನಾನು ಕಲಿಬೇಕು ಹಾಡಬೇಕು ಅಂತ್ಹೇಳಿ ಸಣ್ಣಂದಿತ ನನಗೂ ಚಟ ಇತ್ರಿ ಕಲಿಬೇಕು ಹಾಡು ಕಲಿಬೇಕು ಹಾಡು ಕಲಿಬೇಕು ಹಂಗೆ ನಾ ಕೊನೆಗೊಬ್ಬ ಗುರುಗಳು ಸಿಕ್ರೆ ನಮ್ಗೆ ಗುರುಗಳು ಸಿಕ್ರೆ ಸರ ಗುರುಗಳೆ ನಾವು ಹಾಡು ಹಾಡ್ಬೇಕಂತ ಮಾಡಿನ್ರ್ಯಪ್ಪಾ ಯಾವ ಹಾಡಾಡ್ತೀರಿ ಏನು ಇಲ್ಲೇ ಫಂಕ್ಷನ್ ಇದ್ದಾಗ ಒಂದು ಹಾಡು ಹಾಡಬೇಕಂದ್ರೆ ಏನು ಮಾಡಬೇಕು ಮೊದ್ಲು ನೀವು ಸಂಗೀತ ಸ್ವರಗಳನ್ನು ಕಲಿಬೇಕು ಆ ಸ್ವರಗಳನ್ನು ರೂಢಿ ಮಾಡ್ಕೋಬೇಕು ಯಾವ ರಾಗ ಅದ್ನ ಹೆಂಗೆ ಹಾಡಬೇಕು ಎಲ್ಲಿ ಹಾಡಬೇಕು ಯಾವಾಗ ಹಾಡಬೇಕು ಎಷ್ಟೊತ್ನಾಗ ಹಾಡಬೇಕು ಅಂತ್ಹೇಳಿ ಹೇಳ್ಕೊಟ್ರವರು ಆ ಗುರುವಿನ ದರ್ಶನ ಆಯಿತು ಆ ಗುರುವಿನ ಮೂಲಕ ನಾವು ಸಂಗೀತ ವಿದ್ಯೆಯನ್ನು ಕಲ್ಯಾಕ ಸಾಧ್ಯ ಇಲ್ಕಂದ್ರೆ ಸನ್ನಿಧಿ ಸಂಗೀತ ಸಿರಿ ವಿದ್ಯ ಹಂಗೆ ಬರಂಗಿಲ್ರಿ ಅದು ಬಹಳ ಪರಿಶ್ರಮ ಬೇಕು ಒಳ್ಳೆಯದು ಗಂಟ್ ಕಂಠ ಇರಬೇಕು ಒಳ್ಳೆಯ ವಿಚಾರ ಇರಬೇಕು ಒಳ್ಳೆಯ ಸ್ವರ ಬರ್ತಿರ್ಬೇಕು ಬಾಯಿಂದ ಯಾವಾಗ ಹೆಂಗೆ ಹಾಡಬೇಕು ಏರಿಳಿತಗಳು ಹೆಂಗೆ ಮಾಡಬೇಕು ಅನ್ನೋದನ್ನು ನಾವು ಕಲ್ತ್ರೆ ಮಾತ್ರ ಅದು ಮಾಡಾಕ ಸಾಧ್ಯ ಆಗೈತಿ ಹಂಗೆ ನಮಗೂ ಗುರುಗಳು ಒಬ್ಬರು ಸಿಕ್ಕರು ಆ ಗುರುಗಳ ಹತ್ತಿರ ಹೋಗ್ತಿದ್ವಿ ದಿನ ಸಂಗೀತ ಕಲಿತಿದ್ವಿ ಹಿಂಗೆ ಹಾಡಬೇಕು ಹಿಂಗೆ ಹಾಡಬೇಕು ಇದಾದ ಹಿಂಗೆ ಹಾಡಬೇಕು ಅಂತ ಅವರು ಹೇಳುತ್ತಿದ್ದರು ಅವ್ರ ಜೊತೆನು ಹಾಡ್ತಿದ್ವಿ ಹಾಂ ನಮಗೂ ಹೇಳ್ಕೊಡ್ತಿದ್ದರು ಹಾಗಾಗಿ ನಾವು ಗುರುವಿನ ಜೊತೆ ಇದು ಕಲ್ತ ವಿದ್ಯೆನೆ ಬೇರೆ ಅದು ಶ್ರೇಷ್ಠ ವಿದ್ಯೆ ಗುರು ಇಲ್ಲಾ ಅಂದ್ರೆ ಕಲಿಬೌದು ಏನು ತಪ್ಪಲ್ಲ ಅದು ಭಾಳ ಪರಿಶ್ರಮ ಬೇಕು ಅದ ತಿದ್ದಿ ಹೇಳಾಕೆ ಒಬ್ಬರು ಗುರಿಗಳು ಗುರು ಬೇಕು ಬೇಕು ಆ ಗುರುವಿದ್ ಮಾತ್ರ ನಾವು ಸಂಗೀತವನ್ನು ಕಲ್ಯಾಕ ಸಾಧ್ಯ ಆಕೈತಿ ಇಲ್ಕಂದ್ರೆ ಸಾಧ್ಯ ಆಗುದಿಲ್ಲ ಹಿಂಗೆ ನಾವು ಯಾವ್ದು ರೀತಿ ಒಂದು ಸಂಗೀತ ಒಂದು ಹಾಡು ಸ್ವರ ಕಲಿಬೇಕಾದ್ರೆ ಗುರು ಬೇಕಾಗ್ತೈತಿ ಗುರುವಿಲ್ಲದ ಯಾವುದು ಸಂಗೀತ ಆಗುದಿಲ್ಲ ನಾವು ಮೊದ್ಲಾಕೆ ಹಾಡ್ತಿದಿ ತಾಯಿ ಸರಸ್ವತಿ ಶಾಮಲಾಂಗಿನಿ ನೀಡು ಅಭಯವ ಎಮಗೆ ನೀ ತಾಯಿ ಸರಸ್ವತಿ ಶಾಮಲಾಂಗಿನಿ ನೀಡು ಅಭಯವ ಎಮಗೆ ನೀ ನೀಡು ಎಮಗೆ ಸಿದ್ಧಿ ಬುದ್ಧಿಯ ಶಾಶ್ವತ ಶಾಂತಿಯ ಚಿರಸುಖವನ್ನು ತಾಯಿ ಸರಸ್ವತಿ ತಾಯಿ ಸರಸ್ವತಿ ತಾಯಿ ಸರಸ್ವತಿ ಶಾಮಲಾಂಗಿನಿ ನೀಡು ಅಭಯವ ಎಮಗೆ ನೀ ಸ್ವರ ಕಂಡು ಹಿಡಿಬೇಕು ಮದ್ಲು ಯಾವ ಹಾಡು ಹೆಂಗೆ ಹಾಡ್ಬೇಕು ಅನ್ನೊದು ಗೊತ್ತಾತು ಮಾತ್ರ ನಾವೆಲ್ಲ ಹಾಡ್ಬೋದು ಆದರೆ ಅದ್ರ ಬಗ್ಗೆ ನಮಗೆ ಅನುಭವ ಆಗ್ಬೇಕು ಗುರುವಿನ ಜೊತೆ ನಮಗೆ ಅನುಭವ ಆಗಬೇಕು ಅವರು ನಾವು ಎಲ್ಲರ ಫಂಕ್ಷನ್ ಇದ್ದಾಗ ಅವ್ರು ನಮ್ಮನ್ನು ಕರ್ಕೊಂಡು ಹೊಕ್ಕಿದ್ದು ಅವ್ರ ಜೊತೆ ನಾವು ಹಾಡ್ತಿದ್ವಿ ಹಾಡ್ಕೊತಾ ಹಾಡ್ಕೊತಾ ನೀನು ಹಾಡಪ್ಪ ನೀವು ಹಾಡಪ್ಪ ಅಂತ್ಹೇಳಿ ನಮ್ಮ ಗುರುಗಳು ನಮಗೆ ಹೇಳ್ತಾಯಿದ್ದರು ಒಂದು ಜಾನಪದ ಹಾಡು ಒಂದು ಭಾವಗೀತೆ ಹಾಡು ಒಂದು ಪ್ರಾರ್ಥನೆ ಗೀತೆ ಹಾಡು ಹಿಂಗೆ ಯಾವ್ಯಾವ ಹಾಡನ್ನ ಹೆಂಗೆ ಹಾಡ್ಬೇಕು ಅನ್ನೋದು ಅವರು ಹೇಳೇ ಇದ್ದರು ಅವ್ರ ಜೊತೆ ನಾವು ಹಾಡ್ತಿದ್ವಿ ಹೀಗಾಗಿ ನಮ್ಗೆ ಸಂಗೀತ ಬರಾಕ ಸಾಧ್ಯತೆ ಇಲ್ಕಂದ್ರ ಸಂಗೀತ ಬರಾಕೆ ಸಾಧ್ಯಿಲ್ಲ ಗುರುವಿಗೆ ಗುಲಾಮನಾಗಿದ್ರೆ ಮಾತ್ರ ಸಂಗೀತ ಬರ್ಲು ಸಾಧ್ಯ ಆಕತ್ತೆ ಇಲ್ಕಂದರೆ ಸಾಧ್ಯ ಆಗುದಿಲ್ಲ ಯಾಕೆ ಯಾಕಾಗುದಿಲ್ಲ ಅಂತ್ಹೇಳಿ ನಾವು ಬಿಟ್ಬಿಟ್ವಿ ಅಂದರೆ ಅದು ಬರಂಗಿಲ್ಲ ಆದರೆ ನಾವು ಕಲಿಬೇಕು ಮಾಡಬೇಕು ಅಂತ್ಹೇಳಿ ಪ್ರಯತ್ನಪಟ್ರೆ ಮಾತ್ರ ಅದು ಸಿಗಾಕೆ ಸಾಧ್ಯ ಐತಿ ಇಲ್ಲಿಕಂದ್ರೆ ಸಾಧ್ಯನೇ ಇಲ್ಲ ಗುರುವಿನ ಗುಲಾಮನಾಗಿ ನಾವು ಸೇವೆ ಮಾಡಿದ್ರೆ ನಮ್ಮ ಸಂಗೀತ ಶಾರದೆ ಮಾತೆ ನಮಗೆ ಒಲಿತಾಳೆ ಶಾರದೆ ಮಾತೆ ಒಲಿದ್ರು ಅಂದ್ರೆ ಗುರುವಿನ ನಮಗೆ ಅನುಭವ ಆತಿಲ್ಲ ಗುರುವಿನ ಜೊತೆ ನಾವು ಕೆಲವೊಂದು ಮಾತನ್ನು ಹಂಚ್ಕೊಂಡಾಗ ತಿದ್ದಿ ತೀಡಿ ಅವ ಏನೈತಿ ಯಾವ ಸ್ವರ ಹೇಗೈತಿ ಯಾ ಸ್ವರ ಹೇಗೆ ಮಾತಾಡಬೇಕು ಯಾವ ಸ್ವರ ಹೆಂಗೆ ಹಾಡಬೇಕು ಅನ್ನೋದನ್ನು ತಿಳಿಸಿ ಹೇಳ್ತಾರೆ ಹಾಗಾಗಿ ನಾವು ಗುರುವಿನ ಜೊತೆಗೆ ಇದ್ರೆ ಮಾತ್ರ ಈ ಸಂಗೀತವನ್ನು ಕಲ್ಯಾಕೆ ಸಾಧ್ಯ ಅವ್ರ ಜೊತೆ ನಾವು ಅನುಭವಗಳನ್ನು ಅವರು ಆದಂಥ ಅನುಭವಗಳನ್ನ ಹಂಚ್ಕೊತಾರಲ್ಲ ಅದನ್ನು ನಾವು ಅನ್ಭವ ಮಾಡಿದ್ರೆ ಮಾತ್ರ ಸಾಧ್ಯ ಆಕೈತಿ ಅಂತ ಹೇಳ್ತಿ ಸಂಗೀತ ಅನ್ನೋದು ಭಾಳ ಕಠಿಣವಾದಂಥದ್ದು ಈ ಕಠಿಣವಾದ ಪರಿಸ್ಥಿತಿಯಲ್ಲಿ ನಾವು ಸಂಗೀತವನ್ನು ಕಲ್ತ್ರೆ ಮಾತ್ರ ಅದಕ್ಕೆ ಒಂದು ಸಾಧನೆ ಸಾಧ್ಯತೆ ಸಿಗತೈತಿ ಅನ್ನೋದು ಗೊತ್ತಾಗ್ಯತೆ ನಮಗೆ ಹಾಗಾಗಿ ನಾವು ಸಂಗೀತದಾಗ ಹಾಡುದ್ರಾಗ ಶ್ರೇಷ್ಠತೆ ಪಡ್ಯಾಕ ಸಾಧ್ಯ ಆಗೈತೆ ಅಂತ ಹೇಳ್ಬೋದು